ನಮ್ಮ ಗ್ರಾಮದಲ್ಲಿ ಹುಡ್ಗಿಯರು ಹುಡ್ಗರು ಶಾಲೆಯಲ್ಲಿ ಕಾಲೇಜಿನಲ್ಲಿ ಡ್ಯಾನ್ಸ್ ಆಡುತ್ತಾರೆ ನೃತ್ಯ ಮಾಡುತ್ತಾರೆ ಅವರ ನೃತ್ಯ ನೋಡಕ್ಕೆ ಅನುಭವ ತುಂಬ ಚೆಂದವಾಗಿರುತ್ತದೆ ಅದನ್ನು ನೋಡಬೇಕಾದರೆ ನಾವು ತುಂಬ ಅನುಭವಿಸಬೌದು ಮತ್ತು ಅದು ನೋಡಕ್ಕೂ ತುಂಬ ಒಳ್ಳೆಯದಾಗಿ ಅನುಭವಿಸಲು ಒಳ್ಳೆಯ ಚೆಂದವಾಗಿ ಕಾಣಿಸುತ್ತದೆ ಅದನ್ನು ನಾವು ನೋಡಿದರೆ ಅದು ಒಳ್ಳೆಯದು ತುಂಬ ಕಾಣಿಸುತ್ತೆ ನಮಗೂ ಕೂಡ ಅನುಭವಿಸುತ್ತದೆ ನಾವು ಯಾಕೆ ಮಾಡಲಿಲ್ಲ ನಾವು ಇದನ್ನು ಮಾಡಬೇಕು ಎಂದು ನಮಗೂ ಕೂಡ ಅನುಭವಿಸುತ್ತೆ ಅನ್ನಿಸುತ್ತದೆ ಅದಕ್ಕೆ ನಮಗೆ ಸಿಕ್ಕಿದ ಚಾನ್ಸ್ ಸಿಕ್ಕಿದ ಅವಕಾಶವನ್ನು ಯಾವತ್ತೂ ಬಿಟ್ಟುಕೊಡಬಾರದು ನಮಗೆ ಮಿತಿಮೀರಿ ಸಿಕ್ಕಿದ ಚಾನ್ಸುಗಳನ್ನು ನಾವು ಅದನ್ನು ಉಪಯೋಗಿಸಿ ನಾವು ಅದನ್ನು ನಾವು ಅದನ್ನು ಮಾಡಬೇಕು ಎಂದು ಮುಂದೆ ಕಾಸು ನೀಡಿ ನಾವು ಅದನ್ನು ಸ್ಪರ್ಧೆಗಳಲ್ಲೂ ಭಾಗವಹಿಸಿ ನಾವು ಗೆಲ್ಲಬೇಕು ಎಂದು ನನ್ನ ಹೇಳಿಕೆ